ನಾನು ನಡಿಕೆರೆ ರತ್ನಾಕರ್ ಶೆಟ್ಟಿ ಅಂತ ನಮ್ಮ ತಂದೆ ಈಗ ಹಳ್ಳಿಯಲ್ಲಿ ಕೃಷಿ ಮಾಡ್ತಾಯಿದ್ರು ಆಗ ನಾನು ಕೂಡ ನನಗೆ ನನ್ನ ಹವ್ಯಾಸ ಅಂದರೆ ಕೃಷಿ ಅಂದರೆ ನನಗೆ ಅಚ್ಚುಮೆಚ್ಚು ನಮ್ಮ ತಂದೆ ಕೃಷಿಕರಾದ್ದರಿಂದ ಅವರು ಕೃಷಿಯಲ್ಲಿ ತೊಡಗಿದಾಗ ನಾನು ಕೂಡ ಅವರೊಟ್ಟಿಗೆ ಹೋಗಿ ಕೃಷಿಗಳ ಅವರು ಹೇಗೆ ಗದ್ದೆಯನ್ನು ಉಳುವುದಾಗಲಿ ಆಗ ಮುಂಚಿನ ಸಮಯದಲ್ಲಿ ಕೋಣಗಳು ಜಾಸ್ತಿ ಇದ್ದುದರಿಂದ ಕೋಣ ಕೋಣಗಳಲ್ಲೇ ಉಳುತ್ತಾ ಇದ್ದರು ಈಗ ಹಾಗಲ್ಲ ಈಗ ಮೆಷಿನ್ ಮೆಷಿನ್ ಬಂದಿದೆ ಮುಂಚೆ ಆ ಥರ ಉಳಿದು ತುಂಬ ಕಷ್ಟದಲ್ಲಿ ಅದನ್ನು ಕೋಣಗಳನ್ನು ಓಡಿಸಿಕೊಂಡು ಒತ್ತುಕೊಂಡು ಆಮೇಲೆ ಅದರಲ್ಲಿ ಕೃಷಿ ಮಾಡ್ತಾಯಿದ್ರು ಆ ಟೈಮಲ್ಲಿ ಆ ಸಮಯದಲ್ಲಿ ನಾವೆಲ್ಲ ನಾನು ಕೂಡ ಅವರೊಟ್ಟಿಗೆ ಹೋಗಿ ಕೃಷಿ ಮಾಡ್ತಾಯಿದ್ದೆವು ಅಂದರೆ ನಾವು ಕೃಷಿ ಅಂದರೆ ಆಗ ಹೆಚ್ಚಿನ ಹೆಚ್ಚು ಹೆಚ್ಚಿನ ಕಡೆಗಳಲ್ಲಿ ಪೈರು ಬೆಳೆದು ಅದರಲ್ಲಿ ಅಕ್ಕಿ ಮ ಅಕ್ಕಿ ತಯಾರಾಗುವುದು ಆಗ ಆಗಿನ ಕಾಲದಲ್ಲಿ ಅಕ್ಕಿಗಿಂತ ಅಕ್ಕಿ ಸಿ ಬೆಳೆಸುವುದೆ ತುಂಬ ಕಷ್ಟ ಅಂದರೆ ಆಗ ಮಳೆಗಾಳದಲ್ಲಿ ಮಾತ್ರ ನೀರಿತ್ತು ಬಾಕಿ ಸಮಯದಲ್ಲಿ ನೀರಿಲ್ಲ ಅದಕ್ಕೆ ಒಂದು ನೀರನ್ನು ಗದ್ದೆಗೆ ಮಾಡುವ ವ್ಯವಸ್ಥೆ ಅಂದರೆ ಒಂದು ಅದಕ್ಕೆ ತುಳುವಿನಲ್ಲಿ ಹೇಳುವುದಾದ್ರೆ ಒಂದು ಪೊಂತು ಅಂತ ಹೇಳ್ತಾರೆ ಏನೋ ಒಂದು ಮರದಲ್ಲಿ ಒಂದು ಮರದಲ್ಲಿ ಒಂದು ತಯಾರು ಮಾಡ್ತಾರೆ ಅದರಲ್ಲಿ ನೀರನ್ನು ಹಾಯಿಸುವುದು ಕೆರೆಯಿಂದ ನೀರು ಹಾಯಿಸಿ ಬೆಳೆಸ್ತಾರೆ ಇನ್ನೊಂದು ಅಂದರೆ ಏತ ಏತ ಅಂದರೆ ಏತದಲ್ಲಿ ನೀರನ್ನು ಗದ್ದೆಗೆ ಹಾಯಿಸಿ ಬೆಳೆಸ್ತಿದ್ರು ಆಗ ಬೆಳೆಸುವುದೆ ತುಂಬ ಕಷ್ಟ ಬೆಳೆ ಬೆಳೆಸುವುದೆಂದ್ರೆ ಈಗಿನ ಹಾಗಲ್ಲ ಆಗ ಮೂರು ಬೆಳೆಗಳು ಮಾಡ್ತಾಯಿದ್ರು ಒಂದು ಒಂದು ಬೆಳೆ ಎರಡು ಬೆಳೆ ಮೂರು ಬೆಳೆ ಅದಕ್ಕೆ ತುಳುವಿನಲ್ಲಿ ಹೇಳುವುದಾದ್ರೆ ಗದ್ದೆ ಸುಗ್ಗಿ ಕಾರ್ತಿ ಕೊಳಕೆ ಅಂತೆ ಮೂರು ಬೆಳೆಗಳು ಮಾಡ್ತಾಯಿದ್ರು ಆಗ ಆ ಬೆಳೆಯಲ್ಲಿ ಅಕ್ಕಿ ಪ್ರಾಮುಕ್ಯವಾಗಿತ್ತು ಮತ್ತೊಂದಂತ ಹೇಳಿದ್ರೆ ಇಲ್ಲಿ ಇಲ್ಲಿ ನಮ್ಮ ಪ್ರಕಾರ ಈಗ ತೂಕ ಹೆಚ್ಚಿಸಲು ಇದನ್ನು ಹಳ್ಳಿಯಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ ಉಂಟು ಆದರೆ ತೂಕ ಹೆಚ್ಚು ಮಾಡಲಿಕ್ಕೆ ಮುಂಚೆ ಅಕ್ಕಿ ಅಕ್ಕಿ ಕಡಿಮೆ ಈಗ ಬೇಕಾದಷ್ಟು ಅಕ್ಕಿ ಬೆಳಿತದೆ ಹೈ ಹೈ ವೆರೈಟಿ ಬಂದಿದೆ ಮುಂಚೆ ಇಷ್ಟು ಅಕ್ಕಿ ಬೆಳೆ ಬೆಳೀತಿರ್ಲಿಲ್ಲ ಅದು ಸ್ವಲ್ಪ ಸ್ವಲ್ಪ ಅದು ವೆರೈಟಿಯೇ ಕಮ್ಮಿ ಆ ತೆನೆಗಳ ತೆನೆಗಳಲ್ಲಿ ಹೀಲ್ಡ್ ತೆನೆ ತೆನೆಗಳಲ್ಲಿ ಬೀಜಗಳು ಕಮ್ಮಿ ಇತ್ತು ಈಗ ಒಂದು ತೆನೆಯಲ್ಲಿ ಮುನ್ನೂರು ಐನೂರು ಆರ್ನೂರು ಏಳು ನೂರು ಮುಂಚೆ ಇನ್ನೂರು ನೂರೈವತ್ತು ಹೀಗಿತ್ತು ಆಮೇಲೆ ಅದು ಅದನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಪಡ್ತಿದ್ದರು ಈಗ ಈಗ ಹಾಗಲ್ಲ ಈಗ ನೀರಾವರಿಯ ರೀತಿ ಬೇರೆ ಇದೆ ಇನ್ನೂ ತೂಕ ಹೆಚ್ಚಿಸಲು ಅಂದರೆ ಆಗ ತಿಂತಾಯಿದ್ದಂತೆ ಹೇಳಿದರೆ ಹೆಚ್ಚಿಗೆ ಜನ ಗೆಣಸು ತಿಂತಾಯಿದ್ರು ಗೆಣಸನ್ನು ತಿಂತಿದ್ದರು ರಾಗಿ ತಿಂತಾಯಿದ್ರು ಮತ್ತು ಹೆಸರುಬೇಳೆ ಹೆಸರುಬೇಳೆ ತಿಂತಾಯಿದ್ರು ಹೆಸರನ್ನು ತಿಂತಾಯಿದ್ರು ಮತ್ತು ಇನ್ನೂ ಕೆಲವೂ ಎಳನೀರನ್ನು ತಿಂತಾಯಿದ್ರು ಅದು ಆಮೇಲೆ ಬಾಳೆಹಣ್ಣು ತುಂಬ ತಿಂತಾಯಿದ್ರು ಬಾಳೆಗಳನ್ನು ಬೆಳೆ ತುಂಬ ಬೆಳೆಸ್ತಾ ಇದ್ದರು ಅದನ್ನು ತಿಂತಾಯಿದ್ರು ಮತ್ತು ಎಲ್ಲ ಹಸಿ ತರಕಾರಿ ಇದು ಇದನ್ನೇ ತಿಂತಾಯಿದ್ರು ಆದ್ದರಿಂದ ಅದು ಆಗ ಆಗನ ಆಗಿನ ಆ ಜೀವನವೇ ಒಂದು ಏನು ರೋಗ ರುಜಿನ ಇಲ್ಲದೇ ಒಳ್ಳೆಯ ಜೀವನ ಇತ್ತು ಆಗ ಯಾವುದು ಒಂದು ಈಗಿನ ಸರಕಾರಿ ಗೊಬ್ಬರಗಳಿಲ್ಲ ಖಾಲಿ ಹಸುಗಳ ಗೊಬ್ಬರವನ್ನೇ ಹಾಕ್ತಾಯಿದ್ರು ಅದರಲ್ಲಿ ಒಳ್ಳೆ ಒಳ್ಳೆ ಆರೋಗ್ಯವಂತ ಬೆಳೆಗಳು ಬರ್ತಾಯಿದ್ವು ಆದರೆ ಅದು ತಿಂದರೆ ಏನು ಯಾವ ತೊಂದರೆಗಳು ಯಾವ ಯಾವ ಮನುಷ್ಯನಿಗೂ ಯಾವ ತೊಂದರೆಯೂ ಇಲ್ಲದೇ ಜೀವನ ಮಾಡ್ತಾಯಿದ್ರು ಆಗ ಮುಂಚಿನವರೆಲ್ಲ ಬೆಳಗ್ಗೆ ನಾಲ್ಕುವರೆ ಗಂಟೆಗೆ ನಾಲ್ಕು ಗಂಟೆ ಎದ್ದು ಬಯಲಿಗೆ ಹೋಗಿ ಆಗ ಚಹಾ ಅಥವಾ ಕಾಫಿಗಳಿಲ್ಲ ಖಾಲಿ ನೀರು ಕುಡಿದು ಮತ್ತು ಅನ್ನದ ನೀರಂಥೇಳಿದ್ರೆ ಬೆಳಗ್ಗೆ ಅನ್ನದ ನೀರನ್ನು ಕುಡಿದು ಅವರು ಕೆಲಸಕ್ಕೆ ಹೋಗ್ತಾಯಿದ್ರು ಅಲ್ಲಿ ಕೆಲಸ ಮಾಡಿಕೊಂಡು ಅವರು ಹನ್ನೊಂದು ಗಂಟೆಗೆ ಬಂದು ಗಂಜಿ ಊಟ ಮಾಡ್ತಾಯಿದ್ರು ಆಮೇಲೆ ಮಧ್ಯಾಹ್ನ ಎರಡು ಗಂಟೆಗೆ ಮಧ್ಯಾಹ್ನ ಊಟ ಮಾಡ್ತಿದ್ರು ಸಾಯಂಕಲ ರಾತ್ರಿ ಏಳು ಗಂಟೆಗೆ ಊಟ ಮಾಡ್ತಿದ್ದರು ಆಗ ಜೀವನವೇ ಒಂದು ಬಾರಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾಯಿತ್ತು ಈಗ ಹಾಗಲ್ಲ ಈಗ ಹೊರಗಿನ ಹೊರಗಿನ ತಿಂಡಿ ತಿನಸುಗಳನ್ನೆಲ್ಲ ತಿಂದು ಜೀವನ ಹಾಳಾಗ್ತಾಯಿದೆ ಅಲ್ಲದೇ ರೋಗ ರುಜಿನ ಜಾಸ್ತಿಯಾಗ್ತಾ ಇದೆ ಮುಂಚಿನ ಕ್ರ ಹಿಂದಿನ ಕ್ರಮವೇ ಬೇರೆ ಈಗಿನ ಕ್ರಮವೇ ಬೇರೆ ಈ ತ್ ಈ ಥರ ಈಗ ಕೆಲವು ಕೋಳಿಗಳೆಲ್ಲ ತಿಂದು ಈಗ ತೋರ ಜಾಸ್ತಿ ಆಗ್ತಾರೆ ಮುಂಚಿನ ಕೋಳಿ ಇಷ್ಟೆಲ್ಲ ತೋರ ಆಗಲಿಕ್ಕೆ ಅವಕಾಶ ಇರಲಿಲ್ಲ ಈಗ ಹಾಗಲ್ಲ ಈಗಿನ ಜೀವನವೇ ಬೇರೆ ಈಗ ರಸ್ತೆ ಬದಿಯ ತಿಂಡಿ ತೀರ್ಥ ಇರಲಿ ಅದರಲ್ಲೆಲ್ಲ ನಮ್ಮ ಜೀವಕ್ಕೆ ಹಾನಿ ಜಾಸ್ತಿ ಉಂಟು ಮಾಡ್ತಾಯಿದೆ ಮುಂಚೆ ಹಾಗಲ್ಲ ಈಗಿನ ಈಗ ಈ ಕೋಳಿ ತಿಂದರೆ ಜಾಸ್ತಿ ತೋರ ಆಗ್ತರೆ ಮುಂಚಿನ ಹಾಗಲ್ಲ ಮುಂಚೆ ಬೇರೆ ಬಾಳೆಹಣ್ಣು ತಿಂದು ಗೆಣಸು ತಿಂದು ಅಲ್ಲದೆ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ತಿಂದು ತೆಂಗಿನಕಾಯಿ ಇದನ್ನೆಲ್ಲ ತಿಂದು ಗಟ್ಟಿಯಾಗ್ತಿದ್ರು ಜನಗಳು ಹೆಲ್ದಿಯಾಗ್ತಾ ಇದ್ದರು ಉತ್ತಮ ಜೀವನ ನಡೆಸ್ತಾಯಿದ್ರು